ಹೌದು ಈಗ ತುಂಬ ಕಡಿಮೆ ಮಾಡಿದೆ ಹೌದೌದು

ಹೌದೌದು ತೊಂದರೆ ಆಯಿತು ನಮ್ಮದು ಸ ಹಾಗೆನೆ ಅಂದರೆ ಆತು ಮೊದಲು ಈಗ ತುಂಬಾ ಇದು ಜನ ಇದು ಪಾಪುಲೇಷನ್ ಇದು ತುಂಬಾ ಇತ್ತು ಹೌದು ಈಗ ನಮ್ಮ ಭಾರತದಲ್ಲಿ ತುಂಬಾ ನಾವು ಕಡಿಮೆ ಮಾಡ್ತಿದ್ದೇವೆ ಅಂತೆಯೇ ನಮಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ನೋಡಬೇಕಲ್ಲ ಹೌದೌದು ಹೌದೌದು ಎಷ್ಟು ಆಯಿತು